ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜನರು ಬಸ್ನ ಸಮಸ್ಯೆ ಎದುರಿಸ್ತಾಯಿದ್ದಾರೆ ಟೈಮ್ ಸಮಯ ಸಮಯ ಸಮಯಕ್ಕೆ ಸಮಯ ಸಮಯಕ್ಕೆ ತೊಂದರೆಯಾಗ್ತಿದೆ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗಲು ತುಂಬ ಕಷ್ಟ ಆಗ್ತಾಯಿದೆ ಇನ್ನು ಅವರ ಜೀವನ ರೂಪಿಸ್ಕೊಳ್ಳಲು ಮಕ್ಕಳಿಗೆ ಉದ್ಯೋಗ ಉದ್ಯೋಗದಲ್ಲಿ ಭರವಸೆ ತುಂಬ ಕಡಿಮೆಯಿದೆ ಇನ್ನು ಆರೋಗ್ಯದ ದೃಷ್ಟಿ ಬಂತಕ್ಷಣ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ ಪೊಲ್ಯೂಷನ್ ಜಾಸ್ತಿಯಾಗ್ತಿದೆ ಕಲಿಕೆಯಲ್ಲಿ ಮಕ್ಕಳು ಏಕಾಗ್ರತೆ ವಹಿಸಿ ಕಲಿಯಲು ಸರ್ಕಾರಿ ಶಾಲೆಗಳು ಪರವಾಗಿಲ್ಲ ಈ ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳನ್ನ ಹದ್ದುಬಸ್ತಲ್ಲಿಡ್ತಾಯಿಲ್ಲ ಬೇಕಾಬಿಟ್ಟಿಯಾಗಿ ನೆಡಸ್ತಿದ್ದಾರೆ ಇನ್ನು ನಮ್ಮ ಕೋಲಾರ ಜಿಲ್ಲೆಯ ಸುತ್ತಲೂ ರೋಡ್ಗಳು ಸರಿಯಿಲ್ಲ ಈ ಎಲ್ಲರೂ ವೋಟ್ ಹಾಕಿಸ್ಕೊಳ್ಳೋಕೆ ಮಾತ್ರ ಬರ್ತಾರೆ ವೋಟ್ ಹಾಕಿಸ್ಕೊಂಡಿದ್ದಾದ್ಮೇಲೆ ಯಾರು ಬಂದು ರೆಸ್ಪಾನ್ಸ್ ಮಾಡೋಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಸಮಾಜದ ಜನರಿಗೆ ತೊಂದ್ರೆಯಾಗ್ದಿರ ಅವರ ಒಂದು ಆಸೆಗಳಿಗೆ ಸ್ಪಂದಿಸಬೇಕು